ನಾವು ರೀಸೆಂಟಾಗಿ ಒಂದು ಆನ್ಲೈನ್ನಲ್ಲಿ ವಾಚ್ ಬುಕ್ ಮಾಡಿದ್ರಿ ಆ ವಾಚ್ ಪ್ರೈಸ್ ಬಂದು ಒನ್ ಥೌಸಂಡ್ ನೈನ್ ನೈಂಟಿ ನೈನ್ ಆಗಿತ್ತು ಎರಡು ಸಾವಿರವರ್ಗೂ ಎರಡು ಸಾವಿರಕ್ಕೆ ಬರೀ ಒಂದು ರೂಪಾಯಿ ಕಮ್ಮಿ ನಾವು ಬುಕ್ ಮಾಡಿದ್ದು ವಾಚ್ ಬಂತು ಒಂದು ಏಯ್ಟ್ ಡೇಸ್ಗೆ ನಮಗೆ ರಿಸೀವಾಯಿತು ಆದರೆ ಆ ವಾಚ್ ನಾವು ಏನು ಬುಕ್ ಮಾಡಿದ್ರೋ ನಾವು ಹೇಗೆ ಅದು ಪಿಕ್ಸ್ ಪಿಚ್ಚರಲ್ಲಿ ಕಾಣಿಸ್ತಾ ಇತ್ತೋ ಅದು ಹಾಗಿರಲಿಲ್ಲ ಟೋಟಲಿ ಡಿಫ್ರೆಂಟಾಗಿ ಕೊಟ್ಟಿದ್ರು ನಮಗೆ ಅನಿಸಲ್ಲ ಇದು ಟು ಥೌಸಂಡ್ ಎರಡು ಸಾವಿರ ರೂಪಾಯಿಗೆ ವರ್ತಾಗಿದೆ ಅಂತ ಹೇಳಿ ನಮಗೆ ಇದು ಅನ್ಸಿರಲಿಲ್ಲ ಕ್ವಾಲಿಟಿನು ಏನು ಅಷ್ಟು ಇದು ಇರಲಿಲ್ಲ ಮತ್ತು ಬೆಲ್ಟು ಅದರದ್ದು ಪಕಲ್ ಹುಕ್ ಬರತ್ತಲ್ವಾ ಅದು ಮುರಿದೋಗಿತ್ತು ಅದಕ್ಕೆ ನಾವು ತಿರ್ಗಾ ಅದನ್ನು ರಿಟನ್ ಇದಕ್ಕೆ ಮ ಗೋಸ್ಕರ ಹಾಕಿದ್ರಿ ಆ ವಾಚಸ್ ನಾವು ತೊಗೊಳ್ತಿದೀವಿ ಅದು ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಟೈಮ್ ಎಲ್ಲಾನ ನಾವು ಓ ಹೋದಾಗ ಮಾಡಿದಾಗ ನಮಗೆ ಸಮಯ ಗೊತ್ತಾಗಬೇಕು ಅಂತ ಹೇಳಿ ನಾವು ಸಮಯ ನೋಡೋಕ್ಕೋಸ್ಕರ ವಾಚ್ ತಗೊಳ್ತಿರಿ ಆದರೆ ಆನ್ಲೈನಲ್ಲಿ ತುಂಬ ಈ ನಡುವೆ ತೋರಿಸೋದು ಒಂದು ಬರೋದು ಒಂದು ಹಾಗಾಗಿಬಿಟ್ಟಿದೆ ನಾವು ಬುಕ್ ಮಾಡಬೇಕಾದ್ರೆ ಒಂದಿರತ್ತೆ ಆದರೆ ನಾವು ತೊಗೊಂಡ ಮೇಲೆ ಇನ್ನೊಂದಿರತ್ತೆ ಹೀಗಾಗಿ ನಾವು ಬುಕ್ ಮಾಡಿದಿದ್ದು ವಾಚು ಏನು ಅಷ್ಟು ಇದಿರಲಿಲ್ಲ ಸರಿಗೆ ಅದು ಯ ಬಕಲ್ಲು ಇದಾಗಿತ್ತು ಮತ್ತು ಟೈಮಿಂಗ್ಸು ಟೈಮಿಂಗ್ಸ್ ಅಂತ ಹೇಳಿದ್ರೆ ಡೈಲಲ್ಲಿ ತುಂಬ ಕ್ಲಂಬ್ಸಿಯಾಗಿ ಡಿಸೈನ್ ಕೊಟ್ಟುಬಿಟ್ಟಿದ್ರು ಅವರು ಅದರಲ್ಲಿ ನಮಗೆ ಕನ್ಫ್ಯೂಸ್ ಕನ್ಫ್ಯೂಷನ್ ಒಂಥರ ಸಮಯ ನೋಡೋಕ್ಕೋಸ್ಕರ ನಮಗೆ ಕನ್ಫ್ಯೂಸಾಗ್ತಾಯಿತ್ತು ಹೇಗೆ ಅಂತ ಹೇಳಿ ಅದು ಡೈಲಲ್ಲೇ ಸ್ವಲ್ಪ ತುಂಬ ಫಿಗರ್ಸು ಎಲ್ಲ ಕೊಟ್ಟುಬಿಟ್ಟಿದಾರೆ ಅಂತ ಹೇಳಿ ನಮಗೆ ನೋಡೋಕೆ ಕಷ್ಟ ಆಗ್ತಾಯಿತ್ತು ಹೀಗಾಗಿ ಯಾರಾನ ಸ್ವಲ್ಪ ಏಜ್ ಆಗಿರೋವ್ರು ಸ್ವಲ್ಪ ವ್ ಇರ್ತಾರಲ್ವಾ ವಯಸ್ಸಾಗಿರೋರು ಅಂಥವ್ರಿಗೆ ಇಂಥ ವಾಚಸ್ ಏನಾರ ನಾವು ಗಿಫ್ಟ್ ಮಾಡಿದ್ರೆ ಇದ್ಮಾಡಿದ್ರೆ ಪಾಪ ನಿಜವಾಗ್ಲೂ ಅವ್ರಿಗೆ ಅದು ಟೈಮ್ ನೋಡೋಕೂ ಬರಲ್ಲ ಸಮಯ ನೋಡಿ ಎಷ್ಟು ಅಂತ ಹೇಳಿನೂ ಗೊತ್ತಾಗಲ್ಲ ಅಷ್ಟು ಕನ್ಫ್ಯೂಷನ್ನಾಗಿರತ್ತದು ಹಾಗಾಗಿ ಯಾವಾಗ ಹೋಗ್ಲಿ ಡಿಜಿಟಲ್ ವಾಚಸನ್ನು ನಾವು ಇದ್ಮಾಡಿದ್ರೆ ಸಮ್ಟೈಮ್ಸ್ ಅದು ಬ್ಯಾಟ್ರಿಗೆ ಹಾಕಬೇಕು ಬ್ಯಾಟ್ರೀ ಚಾರ್ಜಾಗಿಲ್ಲ ಅಂತ ಹೇಳಿದರೆ ಅದು ನಿಂತೋಗೋದು ಇಂಥದೆಲ್ಲ ಪ್ರಾಬ್ಲಮ್ಸು ಮೊದಲು ಮೊದ್ಲಿನ ವಾಚಸ್ ಹಂಗಿರ್ತಾಯಿರಲಿಲ್ಲ ಮೊದಲು ನಾವು ಹೇಗೆ ಕೀ ವಾಚಸ್ ಅಲ್ವ ಅಥವಾ ಶೆಲ್ ವಾಶಸ್ ಇರ್ತಾಯಿತ್ತು ನಾವು ಸೆಲ್ ಹಾಕಿದ್ರೆ ಅದು ಆರಾಮಾಗಿ ಒಂದ ಎರಡು ವರ್ಷ ಮೂರು ವರ್ಷ ನಮಗೆ ಆರಾಮಾಗಿ ಅದು ಓಡೋದು ಏನು ನ ನಿಲ್ದಿರ ಏನು ಪ್ರಾಬ್ಲಮ್ ಇಲ್ದಿರ ಇರೋದು ಆದರೆ ಈಗಿನ್ ಕಾಲದ ವಾಚಸ್ ಏನಾಗಿಬಿಟ್ಟಿದೆ ಅಂದರೆ ಚಾರ್ಜಿಂಗ್ ವಾಚಸ್ ಬಂದುಬಿಟ್ಟಿದೆ ಚಾರ್ಜಿಂಗ್ ಹಾಕಿದ್ರೆ ಅದು ನಮಗೆ ಎಷ್ಟು ಚಾರ್ಜಿಂಗ್ ಅದರಲ್ಲಿ ಇರತ್ತೋ ಅದುವರೆಗೂ ನಮಗೆ ಟೈಮ್ ತೋರಿಸುತ್ತೆ ಚಾರ್ಜಿಂಗ್ ಮುಗೀತು ಅಂತ ಹೇಳಿದರೆ ಏನಾಗತ್ತೆ ಎಲ್ಲ ಅದು ಸ್ವಿಚ್ ಆಫ್ ಆಗಿಬಿಡತ್ತೆ ಸ್ವಿಚ್ ಆಫ್ ಆಗಿಬಿಟ್ರೆ ನಾವು ನೋಡೋಕ್ಕಾಗದಿಲ್ಲ ಅದಕ್ಕೆ ಡಿಜಿಟಲ್ ವಾಚಸ್ ಏನು ಅಷ್ಟು ಉಪಯೋಗಕಾರಿ ಇಲ್ಲ ಅಂತ ಅನ್ಸುತ್ತೆ ಸೆಲ್ ವಾಚಸ್ಗೆ ಕಂಪೇರ್ ಮಾಡಿದ್ರೆ ಡಿಜಿಟಲ್ ವಾಚಸ್ ಯಾವುದು ಚಾರ್ಜಿಂಗ್ ವಾಚಸ್ಸಿದೆ ಅದೆಲ್ಲ ತುಂಬ ಅನ್ ಯೂಸ್ಫುಲ್ ಅದು ನಮ್ಮ ಉಪಯೋಗ ಮಾಡ್ಕೊಳಕಂತೂ ಆಗಲ್ಲ ಹಾಗೇ ಯಾವಾಗಾನ ನಮಗೆ ಎಮರ್ಜೆನ್ಸಿ ಇದ್ದಾಗ ಬ್ಯಾಟ್ರಿ ಲೋ ಆಗೋಯಿತು ಹಾಗಾಗಿ ಸ್ವಿಚ್ ಆಫ್ ಆಗಿಬಿಟ್ರೆ ವಾಚ್ ಡಿಜಿಟಲ್ ವಾಚಸ್ಸ ನಾವು ಸಮಯ ನೋಡೋಕೂ ಗೊತ್ತಾಗಲ್ಲ ಹೇಗೆ ಎಷ್ಟು ಆಗಿದೆ ಎಷ್ಟು ಅಂತ ಹೇಳಿ ಅದು ಒಂದು ಪ್ರಾಬ್ಲಮ್ಮು ಆಮೇಲೆ ನಾವು ಎಲ್ಲಾನ ಆಚೆಕಡೆ ಹೋಗಿದ್ದಾಗ ಚಾರ್ಜಿಂಗ್ ಮುಗಿದೋಯ್ತು ಅಂತ ಹೇಳಿದ್ರೆ ನಾವು ಹೇಗೆ ಅದನ್ನು ನಾವು ಎಲ್ಲಿ ನಾವು ಚಾರ್ಜ್ ಮಾಡೋಕಾಗತ್ತೆ ನಮ್ಮಹತ್ರ ಚಾರ್ಜರ್ ಇರಬೇಕು ಅದಕ್ಕೆ ಹಾಕೋಕ್ಕೆ ಪಾಯಿಂಟ್ಸಿರಬೇಕು ನಾವು ಬೇರೆ ಮನೆಗಳಲ್ಲಿ ಹೋಗಲಿ ಮತ್ತು ಬೇರೆ ಅಂಗಡಿಗಳಲ್ಲಿ ಹೋಗಿ ಸ್ವಲ್ಪ ನಮ್ಮದು ವಾಚ್ ಚಾರ್ಜ್ ಹಾಕಬೇಕು ಹಾಕೊಡ್ತಿರಾ ಇದೆಲ್ಲ ನಾವು ಕೇಳಕ್ಕೆ ಮಾಡಕ್ಕೆ ಆಗಲ್ಲ ಹಾಗೆ ನೋಡಿದ್ರೆ ಸೆಲ್ ವಾಚಸ್ಸೇ ತುಂಬ ಒಳ್ಳೆದು ಅನ್ಸುತ್ತೆ ಈಗಿನ ಕಾಲದ ವಾಚಸಿಂದ ಮೊದಲನೇ ವಾಚಸ್ಸೇ ಸ ಎಷ್ಟೋ ಒಳ್ಳೆದಿದೆ ಹೀಗಾಗಿ ಡಿಜಿಟಲ್ ವಾಚಸ್ ಕಡೆ ಜನ ಓಡ್ತಿದಾರೆ ಹೌದು ಇದು ನೋಡೋಕೆ ಚೆನ್ನಾಗಿದೆ ಲುಕ್ಸ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ ಆದರೆ ಡಿಜಿಟಲ್ ವಾಚಸ್ಸಯಿಂದ ನಮಗೆ ತುಂಬಾ ನಮ್ಮ ಸಮಯ ಹಾನಿ ಅದ್ರಲ್ಲಿ ಅದು ನಿಂತೋಯಿತು ಅದು ಸ್ವಿಚ್ ಆಫ್ ಆಗೋಯಿತು ಅಂತ ಹೇಳಿದ್ರೆ ನಾವು ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲರು ನಾವು ಆಚೆಕಡೆ ಹೋಗಿರ್ತಿವಿ ಮನೆಗೆ ಯಾರಾನ ಬರಬೇಕಾಗಿರುತ್ತೆ ಟೈಮ್ಗೆ ಅಷ್ಟು ಆ ಸಮಯ ನಮಗೆ ಗೊತ್ತಾಗಬೇಕಲ್ವಾ ಎಷ್ಟಾಗಿದೆ ಸ್ವಿಚ್ ಆಫ್ ಆಗಿಬಿಟ್ರೆ ನಮಗೆ ಗೊತ್ತಾಗ್ಬೆ ಗೊತ್ತಾಗಲ್ಲ ಇವಾಗ ಸಮಯ ಎಷ್ಟಿದ್ಯೋ ನಾನು ಎಷ್ಟು ಹೊತ್ತಿನಲ್ಲಿ ಮನೆಗೆ ಹೋಗಬೇಕು ನಾ ಎಷ್ಟು ಇನ್ನು ನನಗೆ ಮನೆಗೆ ರೀಚಾಗಕ್ಕೆ ಎಷ್ಟು ಹೊತ್ತು ತೊಗೊಳತ್ತೆ ಅನ್ನೋದನ್ನು ನಮಗೆ ಅದು ಗೊತ್ತಾಗಲ್ಲ ಹೀಗಾಗಿ ವಾಚಸ್ಸ ಡಿಜಿಟಲ್ ವಾಚಸ್ಸ್ ಆಗಲಿ ಸ್ವಲ್ಪ ಅದರಿಂದ ನಮಗೆ ತೊಂದರೆನೇ ವಾಚಸ್ಸ್ ಇದರಿಂದ ಹೀಗೆ ನಾವು ಆನ್ಲೈನ್ ಪರ್ಚೇಸ್ ಮಾಡ್ತೀರಲ್ವಾ ವಾಚಸ್ಸೆಲ್ಲ ಅದನ್ನು ನಾವು ನಿಲ್ಲಿಸಿ ಅಂಗಡಿಗಳಿಗೆ ಹೋಗಿ ನಾವು ನೋಡಿ ನಮ್ಮ ಕಣ್ಣಿಂದ ನೋಡಿ ಅದನ್ನು ನಾವು ಹೇಗಿದೆ ಏನು ಇದರ್ದು ಇದು ಹೇಗೆ ಉಪಯೋಗ ಆಗುತ್ತೆ ನಮಗೆ ಇದನ್ನು ಹೇಗೆ ನಾವು ಬಳಕೆಯಲ್ಲಿ ತರಬಹುದು ಅಂತ ಎಲ್ಲ ನೋಡಿ ಮಾಡಿ ಯಾವಾಗಲು ನಾವು ತೊಗೊಳ್ಬೇಕು ನಾವು ಹೀಗೆ ಆನ್ಲೈನ್ ಪರ್ಚೇಸ್ ಮಾಡಿಕೊಂಡ್ಬಿಟ್ಟು ಆಗತ್ತೆ ಬಿಡಿ ಇದರಲ್ಲೇ ನೋಡಿಬಿಟ್ಟು ಫೋಟೋಸ್ ಒಂದು ನೋಡ್ಬಿಟ್ಟು ನಾವು ಏನು ಮಾಡ್ತೀರಿ ಸೆಲೆಕ್ಟ್ ಮಾಡಿ ತರಿಸ್ಕೊಂಡ್ಬಿಡ್ತಿರಿ ಆದರೆ ಅದು ತೋರಿಸೋದೆ ಒಂದು ಆ ಚಿತ್ರದಲ್ಲಿ ತಿರ್ಗಾ ಬರೋದೆ ಒಂದು ನಮಗೆ ಹಾಗಾಗಿ ನಾವು ಪ್ರಿಫರ್ ಮಾಡೋದು ಏನಂದರೆ ಅಂಗಡಿಗಳಿಗೆ ಹೋಗಿ ವಾಚಸ್ ಏನನ ತೊಗೊಳ್ಬೇಕಂದರೆ ಅಂಗಡಿಗಳಿಗೇ ಹೋಗಿ ಅಲ್ಲೇ ತೊಗೊಳ್ಬೇಕು ವಿನಹ ನಾವು ಮನೆಗಳಲ್ಲಿ ಕೂತ್ಕೊಂಡು ತೊಗೊಂಡರೆ ಸುಮ್ಮನೆ ಈ ಥರ ಡ್ಯಾಮೇಜ್ ವಾಚಸನ್ನು ಅವ್ರು ಕಳಿಸ್ಬಿಡ್ತರೆ ನಾವು ತಿರ್ಗ ನಮ್ಮ ಸಮಯನೂ ವ್ಯರ್ಥ ಆಗುತ್ತೆ ಮತ್ತು ನಾವು ಕಟ್ಟಿದ ದುಡ್ಡು ವ್ಯರ್ಥ ಆಗುತ್ತೆ ಹೀಗಾಗಿ ಅದಕ್ಕೆ ಆ ಸಮಯಾನ ನಾವು ಉಳಿ ವೇಸ್ಟಾಗ್ದಿರ ಇದು ಮಾಡಿದ್ರೆ ಇರಬೇಕು ಅಂತ ಹೇಳಿದರೆ ಈ ವಾಚಸ್ಸ್ ಎಲ್ಲ ನಾವು ಸ್ವಲ್ಪ ನೋಡಿ ಅದರ ಬಗ್ಗೆ ಹೇಗೆ ಏನು ಅಂತ ಎಲ್ಲ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ತೊಗೊಂಡು ಮಾಡಿಕೊಂಡು ನಾವು ಮುಂದೆ ಅದರ ಪ ಅದನ್ನು ತೊಗೊಳ್ಳೋಕೋಸ್ಕರ ಮುಂದೆ ಹೋಗಬೇಕು ನಮಗೆ ಅದು ಹೇಗೆ ಯೂಸಾಗುತ್ತೆ ಏನಾಗುತ್ತೆ ಅನ್ನೋದನ್ನು ಗೊತ್ತಿಲ್ದಿರೇ ನಾವು ಸುಮ್ಮನೆ ತೊಗೊಂಡುಬಿಟ್ರೆ ನಮಗೂ ಅದು ಉಪಯೋಗ ಮಾಡಕ್ಕೂ ಮನ್ಸಿರಲ್ಲ ಮತ್ತು ಅದು ಬರಲ್ಲ ಅಂತ ಉಪ್ಯೋಗ ಹೇಗೆ ಮಾಡೋದು ಅಂತ ಬಂದಿಲ್ಲ ಅಂತ ಹೇಳಿದರೆ ಅದು ಆ ವಾಚ್ ತೊಗೊಂಡೆ ನಮಗೆ ವ್ಯರ್ಥ